ಕರ್ನಾಟಕ ರಾಜ್ಯದ ಇತಿಹಾಸದ ಪ್ರಮುಖ ಸಾಧನೆ ಮತ್ತು ಮೈಲುಗಳ್ಳರು ಮೈಲುಗಲ್ಲುಗ ಮೈಲುಗಲ್ಲುಗಳು ಯಾವುದು ಅಂತಂದು ಪ್ರಶ್ನೆ ಕೇಳ್ತಾರಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಸಾಧನೆ ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದಿನಿಂದ ನೋಡೋಕೆ ಹೋದಾಗ ಭಾರತದಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಶಿವನಸಮುದ್ರ ಅದು ಕರ್ನಾಟಕದ್ದು ಒಂದು ನಗರಕ್ಕೆ ವಿದ್ಯುತ್ ಸರಬರಾಜು ಮಾಡಿದ್ದು ಬೆಂಗಳೂರಿಗೆ ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಮೊತ್ತು ಮೊದಲಿಗೆ ವಿದ್ಯುತ್ ಪಡೆದಿದ್ದು ಕೋಲಾರ ಚಿನ್ನದ ಗಣಿ ಅಂದರೆ ನನ್ನ ಜಿಲ್ಲೆ ಭಾರತದಲ್ಲೆಲ್ಲ ಏಷ್ಯಾದಲ್ಲೇ ಮೊದಲ ವಿದ್ಯುತ್ ಪಡೆದಂತಹ ಸ್ಥಳ ಅನ್ನೋ ಹೆಮ್ಮೆ ನಮಗಿದೆ ಇದು ಕೋಲಾರ ಜಿಲ್ಲೆಯ ಸ್ಪೆಷಾಲಿಟಿ ಇದು ಬಿಟ್ಟು ಸರ್ಕಾರಗಳ ಯೋಜನೆಗಳು ಕರ್ನಾಟಕದ ಮೊದಲುಗಳು ಬೇಕಾದಷ್ಟಿದೆ ಉದಾಹರಣೆಗೆ ಆಗಲೇ ಹೇಗೆ ಮಾತಾಡ್ತೀರ ಮಾತಾಡಿಕೊಳ್ಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನ ಮೊದಲು ಜಾಗೆ ತಂದಿದ್ದು ಕರ್ನಾಟಕ ಅದೇ ರೀತಿ ಈಗ ಗೃಹಲಕ್ಷ್ಮಿ ಯೋಜನೆ ಇದು ಒಂದು ಹೆಮ್ಮೆ ಹೌದು ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಯೋಜನೆ ಅಂತ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರಿತಾರಿದನ್ನು ಇದು ಒಂದು ಮೈಲುಗಲ್ಲು ಅಂತಲೂ ಹೇಳ್ತಾರೆ ಅನ್ನಭಾಗ್ಯ ವಿಚಾರಕ್ಕೆ ಬಂದಾಗ ರಾಜ್ಯ ಅತಿ ಹೆಚ್ಚು ಅಕ್ಕಿ ಕೊಟ್ಟಿದೆ ಅಂತಲೂ ಹೇಳ್ತಾರೆ ಈ ಥರ ಹಲ ಹಲವಾರು ಯೋಜನೆಗಳು ನಮ್ಮ ರಾಜ್ಯದಲ್ಲಿದೆ ಜಾರಿಯಾಗಿದೆ ನೋಡೋಣ ಮುಂದೆ ಏನೇನಾಗುತ್ತೋ